ನನ್ನ ಹೆಸರು ಅಶೋಕ್ ನಾನು ಶಿವಮೊಗ್ಗ ಜಿಲ್ಲೆಯ ಅಶೋಕ ನಗರದಲ್ಲಿ ವಾಸಿಸುತ್ತಿದ್ದೇನೆ ನನ್ನ ಮನೆಯಲ್ಲಿ ನಾಲ್ಕು ಜನ ಇದ್ದಾರೆ ನಮ್ಮದು ವಿಭಕ್ತ ಕುಟುಂಬ ನನ್ನ ತಂದೆ ಖಾಸಗಿ ನೌಕರರಾಗಿದ್ದು ಅಮ್ಮ ಗೃಹಿಣಿ ಮತ್ತು ತಂಗಿ ಇದ್ದಾಳೆ ತಂಗಿ ಖಾಸಗಿ ಕಂಪಿನಿಯಲ್ಲಿ ಕೆಲಸ ಮಾಡ್ತಿದ್ದಾಳೆ ನಾನು ಕೂಡ ಖಾಸಗಿ ಕಂಪೆನಿಯಲ್ಲಿ ಕರೆಸ್ಪೋನ್ಡೆನ್ಸ್ ಎಂ ಬಿ ಎ ಮಾಡ್ತಿದ್ದೇನೆ ನಾನು ಪದವಿ ಶಿಕ್ಷಣ ಸರ್ ಎಮ್ ವಿ ಗವರ್ಮೆಂಟ್ ಆರ್ಟ್ಸ್ ಆ್ಯಂಡ್ ಕಾಮರ್ಸ್ ಕಾಲೇಜ್ ಶಿವಮೊಗ್ಗದಲ್ಲಿ ಮಾಡಿದ್ದೇನೆ ನನ್ನ ಹವ್ಯಾಸ ಎಂದರೆ ಚಿತ್ರಕಲೆ ಸಂಗೀತ ಹೇಳುವುದು ಮತ್ತು ಪ್ರವಾಸ ಮಾಡುವುದು ಮತ್ತು ನನ್ನ ನಾನು ಕೆಲವು ಮದುವೆ ಹಾಲಿಗೆಲ್ಲ ವಾಲಂಟೀರ್ ಆಗಿ ಫಂಕ್ಷನಿಗೆಲ್ಲ ಹೆಲ್ಪ್ ಮಾಡ್ತೇನೆ ಮತ್ತು ಇನ್ನಿತರ ಜನರಿಗೆಲ್ಲ ಸಹಾಯವನ್ನು ಮಾಡ್ತೇನೆ ಮತ್ತು ನನಗೆ ಇಷ್ಟವಾದ ತಿಂಡಿ ಎಂದರೆ ಬಿರಿಯಾನಿ ಮತ್ತು ಮಸಾಲೆ ದೋಸೆ ಮತ್ತು ಪಾಯಸ ಮತ್ತು ಹೋಳಿಗೆ ಶೀರ ಮೀನು ಫ್ರೈ ಚಿಕನ್ ಫ್ರೈ ಮತ್ತು ನನಗೆ ಐಸ್ ಕ್ರೀಂ ಸ ತುಂಬ ಇಷ್ಟ ಅದರಲ್ಲಿ ಬಟರ್ಸ್ಕಾಚ್ ಅಂದರೆ ತುಂಬ ಇಷ್ಟ ಕೆಲವು ವೆಜ್ ಊಟ ನನಗೆ ಎಲ್ಲ ತುಂಬ ಇಷ್ಟ ಮತ್ತು ನನಗೆ ನಾಣ್ಯ ಕಲೆಕ್ಷನ್ ಮಾಡೋದಂದ್ರೆ ಅದು ತುಂಬ ಇಷ್ಟ ನನ್ನ ಹತ್ರ ಹಳೇ ಕಾಲದ ನಾಣ್ಯಗಳು ಇದೆ ಅಷ್ಟೇ ಅಲ್ಲದೆ ನನ್ನ ಬಳಿ ಸರ್ಕಾರ ವಿಶೇಷ ಸಮಯದಲ್ಲಿ ಬಿಡುಗಡೆ ಮಾಡುವ ನಾಣ್ಯಗಳು ಸಹ ಇವೆ ಭಾರತಕ್ಕೆ ಸ್ವಾತಂತ್ರ್ಯದ ಎಪ್ಪತ್ತೈದು ವರ್ಷಗಳ ನೆನಪಿಗೆ ಬಿಡುಗಡೆ ಮಾಡಿದ ನಾಣ್ಯಗಳು ಗಾಂಧೀಜಿ ಅವರ ನೂರನೇ ವರ್ಷದ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಬಿಡುಗಡೆ ಮಾಡಿದ ನಾಣ್ಯಗಳು ರಾಜೀವ್ ಗಾಂಧಿ ಸುಭಾಷ್ ಚಂದ್ರ ಬೋಸ್ ಇಂದಿರಾ ಗಾಂಧಿ ಇವರ ಚಿತ್ರ ಇರುವ ನಾಣ್ಯಗಳು ಸಹ ನನ್ನ ಹತ್ರ ಇದೆ ಮತ್ತು ನನಗೆ ಹೊರದೇಶದಲ್ಲಿ ಕೆಲಸಕ್ಕೆ ಸೇರಬೇಕೆಂದು ಆಸೆ ಇದೆ ಅದಕ್ಕೆ ಬೇಕಾದ ಮಾಹಿತಿ ಕೌಶಲ್ಯಗಳನ್ನು ಸಂಗ್ರಹಿಸುತ್ತಿದ್ದೇನೆ ನನಗೆ ಗೊತ್ತಿರುವ ಮೂರು ನಾಲ್ಕು ಮಿತ್ರರು ದುಬೈ ಕುವೈಟಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರ ಹತ್ರ ಅಲ್ಲಿಯ ಕೆಲಸದ ವಾತಾವರಣ ಮತ್ತು ಅಲ್ಲಿನ ಜನರ ಬಗ್ಗೆ ಅವರಿಂದ ತಿಳಿದುಕೊಳ್ಳುತ್ತೇನೆ ಆದ್ದರಿಂದ ಉದ್ಯೋಗ ಅವಕಾಶಗಳನ್ನು ಕೇಳಿ ತಿಳಿದುಕೊಳ್ಳುತ್ತಿದ್ದೇನೆ ಮತ್ತು ನನಗೆ ದಿನನಿತ್ಯ ಪ್ರಕೃತಿಯ ಛಾಯಾಚಿತ್ರ ತೆಗೆಯುವ ಅಭ್ಯಾಸ ತುಂಬ ಇದೆ